ಸರ್ ನಮಸ್ಕಾರ ನಾನು ಮುರುಳಿ ಅಂತೇಳ್ಬಿಟ್ಟು ಕೋಲಾರಿಂದ ಸರ್ ನಾನೀಗ ಬೆಂಗ್ಳೂರಲ್ಲಿ ಸುಲ್ಪ ಸುಮಾರು ನನಗೆ ಕೆಲಸ ಇದೆ ಒಂಚೂರು ಹೊರಡಬೇಕು ನಾನು ಬಸ್ಸಲ್ಲಿ ಬಂದಿದ್ದೀನಿ ಒಂದೊಂದಷ್ಟು ಆಫೀಸ್ಗಳಿಗೆ ಹೋಗಬೇಕು ಒಂದಷ್ಟು ಲಾಂಗು ಹೋಗಬೇಕು ಸಿಟಿ ಔಟ್ಸ್ಕರ್ಟ್ಸ್ ಹೋಗಬೇಕು ಸರ್ ನನಗೆ ಟೂ ವೀಲರ್ ಬೇಕಿದೆ ಯಾಕೆಂದರೆ ಸಿಂಗಲ್ ಒಬ್ಬನೇ ಸಿಂಗಲಿರೋದು ಮಧ್ಯೆ ಒಬ್ಬ ಸ್ನೇಹಿತ ಒಬ್ಬರು ಬರ್ತಾರೆ ಅದಕ್ಕೆ ಸಿಟಿ ಕಂಫರ್ಟ್ ಇರೋ ಗಾಡಿ ಯಾವುದು ಯಾವುದಿದೆ ಸರ್ ನಿಮ್ಮ ಹತ್ರ ಸರ್ ಬುಲೆಟ್ ಇದೆಯಾ

ಸರ್ ನಾನೀಗ ಬಂದು ಒಂದು ಕಾಲು ಗಂಟೆಯಲ್ಲಿ ಬಂದು ಗಾಡಿ ತಗೋತಿನಿ ಒಂದು ಐದು ಅವರ್ ನನಗೆ ಬೇಕಾಗುತ್ತೆ ಫೈವ್ ಟು ಸಿಕ್ಸ್ ಅವರ್ಸ್ ಬೇಕಾಗುತ್ತೆ ನಿಮ್ಮ ಹತ್ರ ಬುಲೆಟ್ ಇದೆಯಾ ರಾಯಲ್ ಎನ್ಫೀಲ್ಡು ಇದು ಹಾಂ

ಇಲ್ಲ ಸಿಕ್ಸ್ ಹವರು ಲಾಂಗ್ ತಗೊಂಡು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಸರ್ ಸಿಕ್ಸ್ ಹವರು ಲಾಂಗಲ್ವಾ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಸರ್ ಹಾಂ ಹಾಂ ಸರ್ ಡಾಕ್ಯುಮೆಂಟ್ಸೆಲ್ಲ ಪಕ್ಕಾ ಇದೆಯಾ ಆಯ್ತು ನಾನು ಕೊಡ್ತೀನಿ ನಿಮ್ಮದು ಗಾಡಿ ಡಾಕ್ಯುಮೆಂಟ್ಸು ಇನ್ಸು ಅಲ್ಲ ಗಾಡಿ ಆರ್ ಸಿ ಇನ್ಸುರೆನ್ಸು ಪಕ್ಕಾ ಎಮಿಶನು ಟೆಸ್ಟೆಲ್ಲ ಪಕ್ಕಾ ಇದೆಯಾ ಹಾಂ

ಆಯಿತು ಹೆಲ್ಮೆಟ್ ಇದೆಯಾ ನಿಮ್ಮ ಹತ್ತಿರ ಹೆಲ್ಮೆಟ್ ಇದೆಯಲ್ಲ ಹೆಲ್ಮೆಟ್ ಇದೆಯಲ್ಲ ಸರಿ ಹೆಲ್ಮೆಟ್ ಇದೆಯಾ ಓಕೆ ಸರ್ ಅದೇ ಕೇಳಿದ್ದು ನನ್ನದೆಲ್ಲ ಮುಗಿಸಿಕೊಂಡು ಇದು ಮಾಡ್ತೀನಿ ನಿಮಗೆ ಅಲ್ಲ ಹೆಲ್ಮೆಟ್ಟು ಎಲ್ಲ ಡಾಕ್ಯುಮೆಂಟ್ಸು ಬೆಂಗಳೂರು ಸಿಟಿ ಸ್ವಲ್ಪ ಔಟ್ಸ್ಕರ್ಟ್ಸು

ಸರಿ ನಿಮ್ಮದು ಲೊಕೇಶನ್ ನಿಮ್ಮ ಆಫೀಸಿದು ಕಳ್ಸ್ಕೊಡಿ ಅಲ್ಲ ಲೊಕೇಶನ್ನು ನಾನು ಈಗ ಬರ್ತೀನಿ ಐದು ನಿಮಿಷದಲ್ಲಿ ಸರಿ ಸರ್ ಸರಿ ಸರಿ ಸರ್ ಹ್ಞೂ ಥ್ಯಾಂಕ್ ಯು ಸರ್